ಕರ್ನಾಟಕದಲ್ಲಿ ಕಲೆ ಮತ್ತು ಕರಕೌಶಲಗಳ ಸಂಪ್ರದಾಯ ಇತಿಹಾಸ್ದಿಂದನು ನಡ್ಕೋತ ಬಂದಿದೆ ಈಗಲೂ ಹೊಲಿಗೆ ಹಾಕೋದು ಬಟ್ಟೆ ಮೇಲೆ ಕೈ ಹೊಲಿಗೆ ಹಾಕುವುದು ಆಮೇಲೆ ಗೋಣಿ ಚೀಲದಿಂದ ಮ್ಯಾಟ್ ಕಾಲು ಚೀಲ ಹೊಲಿಯುವುದು ಹೀಗೆ ಪ್ರತಿ ಕಡೆ ಕರಕೌಶಲವು ಎಲ್ಲೆಲ್ಲು ಕೂಡ ನಾವು ಕಾಣ್ತಾ ಇದ್ದೀವಿ ಈ ಪೇಪರ್ಗಳಿಂದ ಹೂವ ಮಾಡೋದು ಆಗಿರ್ಬೌದು ಚಿಕ್ಕ ಮಕ್ಕಳಿಗೆ ದೋಣಿ ಮಾಡೋದು ಆಗಿರ್ಬೌದು ದೋಣಿ ಮಾಡಿ ಅದ್ರ ಅದರಿಂದನೇ ಇದು ಮಾಡಬೌದಾಗಿದ್ದು ಈ ಹೂವ ಕಟ್ಟುವ ಸಂಪ್ರದಾಯ ಮತ್ತೆ ಕಲೆ ಕೆತ್ತನೆ ಮತ್ತು ದಂತ ಕಥೆಗಳು ಲೇಹಾ ಪಿಲಿವೇಷ ಹೀಗೆ ಹಲಾವಾರು ಇವೆ ಕಲೆಗಳು ಅಂದರೆ ಚಿತ್ರ ಬಿಡಿಸುವುದು ಹಾಡು ಹೇಳುವುದು ನೃತ್ಯ ಇವೆಲ್ಲವೂ ಕಲೆಗಳೇ ಕಲೆಗಳಿಗಿಂತ ಕರಕೌಶಲಗಳು ಬಹಳ ಇದೆ ಕರಕೌಶಲಗಳು ಅಂದರೆ ಹೊಲಿಗೆ ಹಾಕುವುದು ಹೀಗೆ ಹೂವ ಕಟ್ಟುವುದು ಮೆಹೆಂದಿ ಕೈ ಮೇಲೆ ಚಿತ್ರ ಬಿಡಿಸುವುದು ಹೀಗೆ ಹಲವಾರು ಹಲವಾರು ಹಲವಾರು ಕರಕೌಶಲಗಳು ರಾಜ್ಯದಲ್ಲಿ ಕಲೆ ನಡಿತಿದೆ ಇತಿಹಾಸ್ದಲ್ಲಿ ಬಹಳ ಇತಿಹಾಸ್ದಲ್ಲಿ ಬಹಳ ದಿನಗಳಿಂದ ನಡಿತಾ ಇದೆ ಈ ಕರಕೌಶಲ ಸಂಪ್ರದಾಯಗಳು ಅಂತ ಹೇಳೋಕೆ ಇಷ್ಟಪಡ್ಬೌದು